ಹೌದು ಸಾಹಿತ್ಯಿಕ ಪಾತ್ರವನ್ನು ಮೆಚ್ಚಿದ್ದೀನಿ ನಾನು ಸ್ಕೂಲಿನಲ್ಲಿ ಓದಬೇಕಾದ್ರೆ ನಮ್ಮ ಸ್ಕೂಲಿನಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಆ ಸ್ಪರ್ಧೆಯಲ್ಲಿ ಮಹಾಭಾರತ ಅಂತ ಒಂದು ಪಾತ್ರವನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದರು ಆ ಪಾತ್ರವನ್ನು ಮಾಡು ಮಾಡುವಾಗ ಅದರಲ್ಲಿ ತಿಳಿದುಕೊಳ್ಳುವಂಥ ಅಂಶಗಳು ತುಂಬಾ ಇದ್ದವು ಆದರೆ ಅಷ್ಟೇ ಹಾಸ್ಯಕರವಾಗಿ ಇತ್ತು ತುಂಬಾ ತಮಾಷೆಯಾಗಿತ್ತು ತುಂಬ ತಿಳಿದುಕೊಳ್ಳುವಂತಹ ವಿಚಾರಗಳು ಕೂಡ ಇದ್ದವು